ನಮಸ್ಕಾರ ಇದು ಪಂಚಮಿ ಹೋಟಲ್ನಿಂದ ನಾನು ಲಾಶ್ಟ್ ವೀಕಲ್ಲಿ ಎರಡು ಮಸಾಲೆ ದೋಸೆ ಆರ್ಡ್ರ ಮಾಡಿದ್ದೆ ಸೊ ಈ ಮಸಾಲ ದೋಸೆ ನಾನು ಸುಮಾರು ವರ್ಷಗಳ ನಂತರ ಬಾಂಬೆನಲ್ಲಿ ಟೇಶ್ಟ್ ಮಾಡಿದ್ದೆ ಸೊ ಅದೇ ಫ್ಲೇವರ್ ಇರೋದರಿಂದ ನನಗೆ ಇದು ಮಂಗ್ ಮಂಗ್ಳೂರು ವೆಂಚರ್ ಆಗಿರೋದರಿಂದ ನಿಮ್ಮದು ತುಂಬ ಇಷ್ಟವಾಯಿತು ಹಾಗೆ ಅದಾದ ನಂತರ ನೆಕ್ಷ್ಟ್ ದಿನವೂ ನಾನು ಒಂದು ಮೂರನ್ನು ಆರ್ಡ್ರ ಮಾಡಿದ್ದೆ ನನ್ನ ಗೆಶ್ಟಿಗಾಗಿ ಸೊ ಅವರು ಅದನ್ನು ಟೇಶ್ಟ್ ಮಾಡಿದ ನಂತರ ಅವರು ನಿಮಮಗೆ ಕೊಟ್ಟಿರುವಂಥ ಫೀಡ್ಬ್ಯಾಕ್ ಎಕ್ಸಲೆಂಟಾಗಿ ಉಂಟು ಸೊ ಹೀಗಾಗಿ ಈಗಲೂ ಪ್ರತಿ ಯಾವುದೇ ಫಂಕ್ಷನಿಗಾಗಲಿ ಅಥ್ವಾ ನನ್ನ ಮನೆಯ ದಿನ ಎವ್ರಿ ಇಂಟರ್ವಲ್ಸಲ್ಲಿ ನನಗೆ ಮಸಾಲೆ ದೋಸೆ ತಿನ್ನಬೇಕು ಅಂತಂದರೆ ಪಂಚಮುಖಿ ಹೋಟ್ಲಿಂದಲೇ ಆರ್ಡ್ರ ಮಾಡುತ್ತೇನೆ ಕಾರಣವೇನು ಅಂತಂದರೆ ಅದ್ರಲ್ಲಿರುವಂಥ ವಿಶೇಷ ಫ್ಲೇವರ್ ನಿಮ್ಮ ಒಂದು ತಯಾರಿಸುವ ರೀತಿಯಲ್ಲಿ ಒಟ್ಟು ದೋಸೆಯು ಸ್ವಲ್ಪ ದಪ್ಪವೇ ಇರುತ್ತದೆ ಮತ್ತು ಅದರಲ್ಲಿರುವಂಥ ಬೆಣ್ಣೆಯ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಇರುತ್ತದೆ ತಿಕ್ಕಾಗೆ ಇರುತ್ತದೆ ಆಲುಗೆ ಮಾಡುವಂಥ ಮಸಾಲೆ ತುಂಬವೂ ತುಂಬವು ಚೆನ್ನಾಗಿದೆ ಸೊ ಹೀಗಾಗಿ ನನಗೆ ನಿಮ್ಮ ಮಸಾಲ ದೋಸೆ ತುಂಬ ಇಷ್ಟವಾಗಿದೆ